ಹಲೋ ಹೌದು ಸರ್ ಏನು ನೀರು ಸಪ್ಲೈ ಮಾಡಿರೋದು ಈ ಸಲ ಚೆನ್ನಾಗಿಲ್ಲ ಕ್ವಾಲಿಟಿ ಆಗಿರೋಂಥ ನೀರಿಲ್ಲ ಹಾಂ ವಿಜಯನಗರದಲ್ಲಿ ಸೆಕೆಂಡ್ ಕ್ರಾಸು ಹಾಂ ಹಾಂ ಕೆಳಗಡೆ ಎಲ್ಲ ಡಸ್ಟ್ ಇದೆ ಏನು ಏನು ಅದು ಚೆನ್ನಾಗಿ ಅನಿಸ್ತಾ ಇಲ್ಲ ವೈಟ್ ವೈಟ್ ವೈಟ್ ಥರ ಇದೆ ಬಾಟಲ್ ತೊಳೆದಿಲ್ವಾ ಏನೋ ಅದು ಏನೋ ಗೊತ್ತಿಲ್ಲ ನನಗೆ ನೀವು ಏನೋ ನಿಜ ಫಿಲ್ಟ್ರ್ ಆಗಿರೋಂಥ ವಾಟರೇ ತರಿಸ್ತಿದೀರಾ ಬೇರೆ ಹಾಂ ನಾ ನಾವು ಹೇಗ್ ಸರ್ ಅದನ್ನು ಕ್ಲೀನ್ ಮಾಡ್ಕೊಂಡು ಇರ್ತಾರೆ ನೀವೇ ಚೆನ್ನಾಗಿರೋ ನೀರು ತಂದು ಹಾಕ್ಬೇಕು ತಾನೇ ನಾವು ಇಷ್ಟು ಅಂತ ಅಮೌಂಟನ್ನು ಕಟ್ಟಿದ ಮೇಲೆ ನೀವು ಆ ಅಮೌಂಟಿಗೆ ತಕ್ಹಾಗೆ ಇರೋಂಥ ವಾಟರನ್ನು ಒಳ್ಳೆಯ ರೀತಿದು ಅದರಿಂದ ಏನು ಡಸ್ಟು ಆ ಥರ ಏನೂ ಇಲ್ಲದೇ ಇರೋಂಥ ಚೆಕ್ ಮಾಡಿ ತಾನೇ ನೀವು ನೀವು ವಾಟರನ್ನು ಕಳಿಸ್ಬೇಕು ಹಾಂ ಇಲ್ಲ ಸರ್ ಬಂದು ಬೇಕಾದರೆ ನೋಡಿ ಸುಮ್ಮನೆ ಏನಕ್ಕೆ ಸುಳ್ಳು ಹೇಳೋಣ ಏನು ಡಸ್ಟ್ ಇಲ್ಲ ಅಂತಂದರೆ ಹಾಂ ಯಾರೂ ಕಂಪ್ಲೇಂಟ್ ಮಾಡಿಲ್ವಾ ನಿಮಗೆ ಯಾರೂ ಹಾಂ ಯಾರು ಹಾಗಾದ್ರ್ ಅಬ್ಸರ್ವ್ ಮಾಡಿ ನೋಡೇ ಇಲ್ಲ ಅನ್ಸುತ್ತೆ ನಿಮ್ದು ಏನೋ ಏನು ಬ್ಯುಸಿಯಾಗಿರ್ತಾರೋ ಏನೋ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡ್ದಾಗಂತೂ ವೈಟ್ ವೈಟ್ ಅದು ಡಸ್ಟ್ ಥರ ಮೇಲುಗಡೆ ಬರ್ತಿದೆ ಇದೇನು ನೋಡಿ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿರೋ ವಾಟರ್ ಕಳ್ಸೋಕ್ ಟ್ರೈ ಮಾಡಿ ಇಲ್ಲಾಂದರೆ ಇದನ್ನು ತಗೊಂಡ್ ಹೋಗಿ ಬೇರೆ ವಾಟರ್ ತಂದು ಕೊಡಿ ನನಗೆ ಹಾಂ ಇವತ್ತು ಹಾಂ ಇವತ್ತೇ ಹಾಕಿರೋದು ಹಾಂ ಫೋನ್ ನಂಬರ್ ಏನಾದರೂ ಕೊಡ್ಬೇಕ ಇಲ್ಲ ಅಂತಂದರೆ ಮನೇದು ನೇಮ್ ಏನಾದರೂ ಹೇಳ್ಬೇಕಾ ಏನೂ ಏನು ಕರೆಕ್ಟಾಗಿ ಅವರಿಗೆ ಹೇಳಿ ಅವ್ರು ಸಪ್ಲೈ ಮಾಡೋ ಅವರಿಗೆ ಆಯಿತಾ ಹ್ಞೂ ನೆಕ್ಸ್ಟ್ ಟೈಮ್ ಈ ಥರ ಏನೂ ಮಿಸ್ಟೇಕ್ ಆಗಬಾರ್ದಂತೆ ಅವ್ರಿಗೆ ಅಂತ ನಾವು ಮನ್ ಯಾವಾಗಲೂ ಮಂತ್ಲಿ ಮಂತ್ಲಿ ದುಡ್ಡು ಕಟ್ಟಬೇಕಾದ್ರೆ ಎಲ್ಲ ಕರೆಕ್ಟಾಗೇ ಕಟ್ಟುತ್ತೀವಿ ತಾನೇ ಆ ದುಡ್ಡಿಗಾದ್ರೂ ಕರೆಕ್ಟಾಗಿ ವರ್ಕ್ ಮಾಡಬೇಕು ತಾನೇ ಆಯಿತಾ ಓಕೆ ಸರ್